ನಾವು ಫ್ರಸ್ಟು ಬಟ್ಟೆಗಳನ್ನು ಹೇಗೆ ಒಗಿತೀನಿ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ವಾತಾವರಣ ತಂಪಾಗಿರುತ್ತೆ ಎದ್ದ ತಕ್ಷಣ ಹೋಗ್ಬಿಟ್ಟು ತಾರಸಿ ಮೇಲೆ ಒಂದು ಬಕೆಟ್ ಅಂತಿರುತ್ತೆ ಅದು ತಗೋಂಡು ಬಟ್ಟೆಗಳನ್ನೆಲ್ಲ ಹಾಕಿ ನೀರು ಹುಯ್ದುಬಿಟ್ಟು ಪೌಡ್ರ್ ಹಾಕಿ ಅದನ್ನು ಒಂದು ಇಪ್ಪತ್ತರಿಂದ ಅರ್ಧ ಗಂಟೆ ನೆನೆಸಿಡ್ಬೇಕು ನೆನೆಸಿಟ್ಟಾದ್ಮೇಲೆ ಬಿಸ್ಲು ಏನಿದೆ ಅದು ಬಿಸಿಲಾಗಿದ್ಯಾ ತಂಪಾಗಿದೆಯಾ ನೋಡ್ಕೊಂಡು ಆಮೇಲೆ ಎಷ್ಟು ಬಟ್ಟೆಗಳಿದೆ ಅದನ್ನೆಲ್ಲಾ ನೋಡ್ಕೊಂಡು ಆಮೇಲೆ ಬಟ್ಟೆಗಳ್ನ ಒಗೆಯಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಸೊ ಇನ್ನೇನು ಸೋಪುಗಳು ಬೇಕು ಸೋಪ್ ಇಲ್ದೆಯಂತೂ ಬಟ್ಟೆ ಒಗೆಯಕ್ಕಾಗೋಲ್ಲ ಮೇಯ್ನು ನಿರ್ಮ ಪೌಡರಿಂದ ಬಟ್ಟೆಗಳನ್ನು ಉಣಿಯಾ ಉಣಿಯಾಕೆ ಅಂತಂದರೆ ಏನು ನೆನ್ಸಿಡ್ತೀವಲ್ಲ ಅದು ಹಂಗೆಲ್ಲ ಮಾಡಿ ಬಟ್ಟೆಗಳ್ನ ಒಗೆಯಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾವು ನೀರನ್ನು ನೀರು ಫಷ್ಟು ನಮಗೆ ಬಟ್ಟೆ ಒಗೆಯಕ್ಕಿಂತ ಮುಂಚೆ ಹೇಗೆ ಒಗಿತೀವಿ ಅನ್ನೋದು ಇಂಪಾರ್ಟ್ ಅಲ್ಲ ಅದು ಒಗೀಬೇಕಾದ್ರೆ ನೀರು ಮೇಯ್ನ್ ಬೇಕಾಗಿರುತ್ತೆ ನಮಗೆ ನೀರು ಈಗ ಊರುಗಳು ನಮ್ಮ ಹಳ್ಳಿಗಳ ಕಡೆಯೆಲ್ಲ ಏನಪ್ಪಾ ಅಂದರೆ ನೀರು ಕರೆಟ್ಟಾಗಿ ನಮಗೆ ಅದು ಸಿಗೋದಿಲ್ಲ ಯಾಕಂದರೆ ಊರಲ್ಲಿ ಗೊತ್ತಿರುತ್ತೆ ನಿಮಗೆ ಒಂದೊಂದು ಒಂದೊಂದು ಒಂದೊಂದು ಲೈನಿಗೂ ಹತ್ತತ್ತು ನಿಮಿಷ ಅರ್ಧ ಅರ್ಧ ಗಂಟೆ ಈ ರೀತಿ ನೀರು ಬಿಡ್ತಾರೆ ನಮಗೆ ನೀರು ಬೇಕು ಅಂತಂದಾಗ ಈಗ ನಮ್ಮ ಲೈನಿಗೆ ಬಿಡ್ಬೇಕಾದ್ರೆ ಆ ಟೈಮಲ್ಲಿ ನಾವು ವೇಯ್ಟ್ ಮಾಡಬೇಕು ಅಲ್ಲವಾ ಸರ್ ಈಗ ನಾವು ನಮ್ಮ ತಾಯಿಯವ್ರು ಬಟ್ಟೆ ಒಗೆಯೋದು ಅವ್ರು ಒಬ್ಬರೇನೆ ಇನ್ನು ಯಾರು ಹೋಗಲ್ಲ ನಮ್ಮ ಬ್ರದರ್ ಒಬ್ರು ಒಗೀತಾರೆ ನಮ್ಮ ತಾಯಿಗೆ ಅವ್ರು ಒಬ್ಬರಿಗೆ ಎಲ್ಲ ಕೆಲ್ಸಾ ಮಾಡೋಕ್ಕೆ ಬಗುಡು ಬಿಡೋದಿಲ್ಲ ನಾವು ಈಗ ಪ ಅವರು ಬಟ್ಟೆ ಒಗೀತಿದ್ರೆ ನಾವು ಅವ್ರಿಗೇನು ನಮ್ಮ ಕೈಲಿ ಏನು ನೀರು ತಂದುಕೊಡೋದೋ ಬಟ್ಟೆಗಳ ಅದ್ದಿ ಹಾಕೋದು ಮತ್ತು ಒಣಗ್ಹಾಕೋದು ಎಲ್ಲ ಕೆಲ್ಸಗಳು ಮತ್ತು ಹೆಲ್ಪ್ಗಳ್ನ ನಾವು ಮಾಡ್ಕೊಡ್ತೀವಿ ಮತ್ತು ಇಲ್ಲಿ ಈಗ ನಿಮಗೆ ಹೇಳ್ಬೇಕು ಅಂತಂದರೆ ನಾವು ಈಗ ಈಗ ತುಂಬ ಬಿಸಿಲು ಇರುತ್ತೆ ಆ ಟೈಮಲ್ಲೆಲ್ಲ ಬಿಸಿಲಲ್ಲೆಲ್ಲ ಒಗೆಯೋಕ್ಕಾಗದಿಲ್ಲ ತುಂಬ ಬಿಸಿಲಿರುತ್ತೆ ಅಲ್ಲವಾ ಅದರಿಂದ ಆಗೋದಿಲ್ಲ ತಂಪಾದ ವಾತಾವರಣ ನೋಡಿಕೊಂಡು ಬಟ್ಟೆ ಒಗೆಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲವಾ ನೀರನ್ನು ಯಾವುದೇ ರೀತಿ ಪೋಲು ಮಾಡುವಂಥ ಪೋಲು ಮಾಡಲ್ಲ ಯಾಕಂತಂದರೆ ನೀರು ಸಿಗೋದೇ ಕರೆಟ್ಟಾಗಿ ನಮಗೆ ಡೇ ದಿನಕ್ಕೆ ಒಂದ್ಸರಿ ಸಿಗುತ್ತೆ ನೀರು ಅದು ಎಲ್ಲೋ ಒಂದು ಹತ್ತು ನಿಮಿಷ ಬಿಟ್ಟಿರುತ್ತೆ ಒಂದು ಒಂದು ಡ್ರಮ್ ಅಷ್ಟು ತುಂಬೋದು ನೀರನ್ನು ಅಷ್ಟೇ ಜಾಸ್ತಿ ಏನು ತುಂಬೋಕ್ಕಾಗಲ್ಲ ಪುನಃ ನೀರು ಖಾಲಿಯಾಯ್ತು ಅಂತಂದರೆ ನಮ್ಮ ಬೇರೆ ದಿನನಿತ್ಯ ಕರ್ತ ಕರ್ತವ್ಯಗಳಿಗೂ ನೀರು ಬೇಕಾಗಿರುತ್ತೆ ಆದ್ದರಿಂದ ನೀರನ್ನು ಪೋಲು ಮಾಡುವಂಥ ಒಂದು ಏನೂ ಇರಲ್ಲ ನನ್ನ ನಮ್ಮ ನಮ್ಗೆ ಗೊತ್ತಿರೋವಂಥದ್ದು ಅದಕ್ಕೆ ನಾವು ನೀರು ನಮಗೆ ಬಟ್ಟೆಗಳಿಗೆ ಎಷ್ಟು ಬೇಕೋ ಅದ್ನ ಇ ಅಷ್ಟಕ್ಕೆ ಯೂಸ್ ಮಾಡಿಕೊಂಡು ನಮಗೆ ಇನ್ನೂ ಬೇರೆ ಕೆಲಸಗಳಿಗೆ ಏನು ಬೇಕೋ ಅದನ್ನು ನಾವು ಸ್ವಲ್ಪ ನೀರು ಇಟ್ಕೋಬೇಕು ಮತ್ತು ಇನ್ನು ಒಳ್ಳೆಯ ಬಟ್ಟೆಗಳೀಗ ಒಣಗಾಕ್ತೀವಲ್ಲ ಆರೋಗುತ್ತೆ ಗಾಳಿ ಬರ್ತಾ ಬರುತ್ತೆ ಮಳೆ ಬಂದರೆ ಹೋಗಿ ನಾವು ಬೇಗ ಬೇಗನೇ ಎತ್ಕೋಬೇಕು ಈಗ ಕಷ್ಟ ನಮ್ಮ ಹಳ್ಳಿ ಸೈಡೆಲ್ಲ ಬಟ್ಟೆಗಳು ಒಣ್ಗಾಕೋಕ್ಕೆ ಜಾಗಗಳಿರಲ್ಲ ತುಂಬ ಕಷ್ಟ ಆಗಿರುತ್ತೆ ಅಲ್ಲವಾ ಆಮೇಲೆ ರಿಬ್ಬನ್ ಹಾಕ್ಬೇಕು ಬಟ್ಟೆಗಳು ಹಾರೋಗ್ಬಿಡುತ್ತೆ ಅಂತ ಈ ರೀತಿಯಲ್ಲಾ ಕೆಲಸಗಳು ಮಾಡಬೇಕು ಮತ್ತು ಏನೀಗ ಮೋಡ ಇದ್ದರೆ ಬಟ್ಟೆಗಳನ್ನು ಒಗೆಯೋದಿಲ್ಲ ನೋಡಿ ಯಾಕಂದರೆ ಮಳೆ ಬರ್ತಿರುತ್ತಂತ ನಮಗೆ ಗೊತ್ತಿರುತ್ತಾ ಆದ್ದರಿಂದ ಬಿಸಿಲು ಯಾವಾಗ ಚೆನ್ನಾಗಿರೋದ್ ಬಂದಿರುತ್ತೆ ಆ ಟೈಮಲ್ಲಿ ಒಗೆದ್ಬಿಟ್ಟು ಒಣ ಹಾಕ್ಬೇಕು ಈಗ ಮೋಡ ಅಂತಂದಾಗ ನಾವು ಟ್ಯಾ ಟೆರೆಸ್ ಮೇಲೆ ನಾವು ಏನೋ ತಾರಸಿ ಮೇಲೆ ಅಂತೀವಲ್ಲ ಅಲ್ಲೆಲ್ಲೂ ಬಟ್ಟೆಗಳನ್ನು ಒಣಹಾಕಲ್ಲ ನಾವು ಇಲ್ಲೇ ನಮ್ಮ ಮ ಎಲ್ಲ ಈಗ ಫುಲ್ಲು ಕವರಾಗಿರುತ್ತೆ ನೋಡಿ ಅಲ್ಲಿ ಏನೋ ಒಂದು ವೈಯರು ಅಥ್ವಾ ಏನೋ ಹಗ್ಗ ಅಂತ ಅಂತೀವಲ್ಲ ಅದರ ಮೇಲೆ ಹಾಕಂಡ್ರೆ ನಾವು ಹಾಕೊಂಡು ಅಲ್ಲೇ ಒಣ ಹಾಕ್ಬಿಡ್ತಿನಿ ಈಗ ಇನ್ನೂ ಒಂದು ಸ್ವಲ್ಪ ಬಿಸಿಲಿತ್ತು ಇನ್ನೊಂದು ಸ್ವಲ್ಪ ಮ ಮೋಡ ಕಮ್ಮಿದೆಯೋ ಒಂದು ಸ್ವಲ್ಪ ಮೋಡ ಅದು ಮೋಡ ಮುಚ್ಕೊಂಡು ಅಂತೆಲ್ಲ ಯೋಚನೆ ಮಾಡಿಬಿಟ್ಟು ಏನು ನೋಡ್ತೀನಿ ಮಳೆ ಬಂದ ಅಥ್ವಾ ಮೋಡ ಮಳೆ ಹಂಗೆ ಹಿಂಗೆ ಅನ್ಕೊಂಡು ಅಕಸ್ಮಾತ್ ಮಳೆ ಬಂದರೆ ಓಡ್ಹೋಗಿ ಬಟ್ಟೆಗಳು ಎತ್ಕೊಂಡು ಬಂದ್ಬಿಟ್ಟು ನಮ್ಮ ಮನೆ ಒಳಗಡೆನೇ ಹಾಕೋದು ಹಗ್ಗ ಹಗ್ಗ ಕಟ್ಟಿಬಿಟ್ಟು ಈ ರೀತಿಯೆಲ್ಲ ಮಾಡಬೇಕಾಗ್ತದೆ ಏನಪ್ಪಾ ಅಂತಂದ್ರೆ ನಾವು ಈಗ ಕೆಳಗಡೆ ಎಲ್ಲ ಸಣ್ಣ ಈಗ ನಮ್ಮ ಮನೆಯಲ್ಲಿ ಅಂತಂದರೆ ನಾವು ಟ ತಾರಸಿ ಮೇಲೆ ಹೋಗ್ ಒಗೆಯೋದು ಅಲ್ಲಿ ಏನೋ ಒಂದು ನಾ ಒಂದು ಆಸನ ಕೂತ್ಕೊಳ್ಳೋಕ್ಕೆ ಒಂದು ಯಾವ್ದರ ಒಂದು ಪಟ್ಟಿ ಗಿಟ್ಟಿ ಅಥ್ವಾ ಒಂದು ಏನು ಕುರ್ಚಿ ಥರ ಇರುತ್ತಲ್ಲ ಅದು ಹಾಕಂಡು ಕಲ್ಲು ಥರ ಇದ್ನ ಮಾಡಿಸಿಲ್ಲ ಒಗೆಯೋಕ್ಕೆ ನಮ್ಮ ಹತ್ರ ವಾಷಿಂಗ್ ಮಿಷನ್ ಇಲ್ಲ ನಾವು ಕೈಯಲ್ಲೇ ನಾವೇ ಬಟ್ಟೆ ಒಗೀಬೇಕು ಈ ರೀತಿ ಎಲ್ಲ ಇದೆ ನಮ್ಗೆ ನಮ್ಗೆ ನಮ್ಗೆ ನಮ್ಗೆ ನಮ್ಗೆ ಈ ರೀತಿಯೆಲ್ಲ ಅಷ್ಟೊಂದಿದೆ ನಮಗೆ ಈ ವಾಷಿಂಗ್ ಮೆಷಿನ್ ತೊಗೊಳುವಂಥ ಏನು ಶ್ರೀಮಂತರೆಲ್ಲ ಸಧ್ಯಕ್ಕೆ ಈಗ ನಾವು ನಮ್ಮ ಹತ್ರ ವಾಷಿಂಗ್ ಮಿಷಿನ್ ಇಲ್ಲ ನಾವು ತಾರಸಿ ಮೇಲೆ ಹೋಗ್ಬಿಟ್ಟು ಅಲ್ಲೇ ತಂಪಾದ ವಾತಾವರ್ಣ ಒಂಚೂರು ಬಿಸಿಲು ಬರಬಾರ್ದು ಬಿಸಿಲು ಬಂದ್ರೂ ಏನೋ ಒಂದು ಇದ್ರಷ್ಟರಲ್ಲಿ ಒ ಒ ಬಟ್ಟೆಗಳನ್ನೆಲ್ಲ ಒಗೆದು ಚೆನ್ನಾಗಿ ಒಣಗಾಕ್ತೀವಿ ನಮ್ಮ ತಾಯಿ ನಾವು ಎಲ್ಪ್ ಮಾಡ್ತೀವಿ ಎಲ್ಲಾರಿಗೂ ನಮ್ಮ ತಾಯಿ ಒಬ್ಬರಿಗೆ ಫುಲ್ಲುನು ಕೆಲಸ ಮಾಡಿ ಜಾಸ್ತಿ ಮಾಡ್ಸೋಲ್ಲ ನಾವು ಮೂರು ಜನ ಅಣ್ಣ ತಮ್ಮಂದ್ರಿದೀವಿ ಯಾರಾದರೂ ಒಬ್ಬರು ಕೆಲಸ ಮಾಡೇ ಮಾಡ್ತೀವಿ ಒತ್ತು ಕೊಡ್ತೀನಿ ಈ ಥರ ಇನ್ನು ನೀರು ಅದ್ರ ಬಗ್ಗೆನೂ ಜಾಸ್ತಿ ಏನು ಪೋಲು ಗೀಲು ಮಾಡೋದಿಲ್ಲ ಅಲ್ಲವಾ ನಮ್ಮ ನಮ್ಮ ಕಡೆಯೂ ಆ ಥರ ಪೋಲು ಮಾಡ್ದಲೇ ನೀರು ಬಿಡೋದೇ ಹೆಚ್ಚು ಅವರು ಇಲ್ಲಿ ನೀರಿಗೆ ಸಮಸ್ಯೆ ಜಾಸ್ತಿ ಇದೆ ಎಲ್ಲ ಜಗಳ ಆಡ್ತಾರೆ ನೀರು ಬಿಡಿ ಅದು ಬಿಡಿ ಇದು ಬಿಡಿ ಅಂತ ಹತ್ತು ನಿಮಿಷ ಮತ್ತು ಹಾಗೆ ಮಾಡ್ತಾರೆ ಅಷ್ಟೇ